ಹಲೋ ಇದು ಚಿತ್ರದುರ್ಗದಲ್ಲಿರುವಂತಹ ಒಂದು ಅನ್ಮುಲ್ ಹೋಟೆಲ್ ಅಲ್ವ ಸರ್ ಇದು ಇಲ್ಲಿ ನಮಗೆ ಒಬ್ಬರು ಮಾಹಿತಿ ತಿಳಿಸಿದಂತೆ ಇಲ್ಲಿ ಬೇಗ ಒಂದು ಹೋಟೆಲ್ಲಿಗೆ ಇಷ್ಟು ಜನ ಅಂಥೇಳಿ ಬುಕ್ ಮಾಡಿದರೆ ನಮಗೇನಾದರೂ ಒಂದು ಗಿಫ್ಟ್ ಅಥವಾ ಕೊಡುಗೆ ಥರ ಏನಾದರೂ ಇದೆಯಾ ಸರ್ ಅಂದರೆ ಇಲ್ಲಿ ಇಲ್ಲಿ ಒಂದು ಈ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿರುವಂತಹ ಒಂದು ಒಂದು ಪ್ರವಾಸಿ ಕ್ಷೇತ್ರಕ್ಕೆ ನಮ್ಮ ಒಂದು ಮೈಸೂರಿನಿಂದ ಒಂದು ಪ್ರವಾಸ ಬಂದಿದ್ದೇವೆ ಸರ್ ಆದ್ದರಿಂದ ಇಲ್ಲಿ ಮುಂಚೆ ಏನಾದರೂ ನಿಮ್ಮ ಹೋಟ್ಲಿಗೆ ಫೋನ್ ಮಾಡಿ ಈ ಥರ ಇಷ್ಟು ಜನ ಬರ್ತಿದ್ದೀವಿ ಅಂತ ಹೇಳಿದ್ರೆ ಬುಕ್ ಮಾಡಿದ್ರೆ ನಮಗೆ ಏನಾದರೂ ಒಂದು ಕೊಡುಗೆ ಏನಾದರೂ ಆಫರ್ ಥರ ಏನಾದರೂ ಇದೆಯ ಸರ್ ಇಷ್ಟು ಜನ ಅಂಥೇಳಿ ಹದಿನೈದು ಹದಿನಾರು ಜನ ಬರ್ತಾಯಿದ್ದೇವೆ ನಮಗೆ ಒಂದು ಬುಕ್ ಬೇಗ ಬುಕ್ ಮಾಡಿ ನಿಮ್ಮ ಓಟೆಲ್ಲಿಗೆ ಒಂದು ಉಪಹಾರಕ್ಕೆ ಮಧ್ಯಾಹ್ನದ ಉಪಹಾರ ಅಥವಾ ಬೆಳಗ್ಗೆ ತಿಂಡಿ ಇಲ್ಲ ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ಮೂರು ದಿನದಲ್ಲಿ ಮೂರು ಹೊತ್ತು ನಿಮ್ಮ ಹೋಟೆಲಲ್ಲೇ ನಮಗೆ ಉಪಹಾರದ ಬಗ್ಗೆ ಮಾಹಿತಿ ನಾವೇನಾದರೂ ಮುಂಗ್ ಮುಂಗಡವಾಗಿ ಬ ಅಲ್ಲಿ ಕಾಯ್ದಿರಿಸಿದ್ದರೆ ನಮಗೆ ಏನಾದರೂ ಒಂದು ಕೊಡುಗೆ ಇದೆಯಾ ಇದರಿಂದ ನಮಗೆ ಒಂದು ಲಾಭ ಇದೆಯಾ ನಾವು ಮುಂಚೆನೇ ಹೇಳಿರ್ತೀವಿ ಪ್ರವಾಸಕ್ಕೆ ಬಂದಿರೋರು ಬೇರೆ ಊರಿಂದ ಬಂದಿರೋರು ಅಂತ ನಮಗೆ ಏನಾದರೂ ಒಂದು ಒಂದು ಈ ಥರ ಡಿಸ್ಕೌಂಟ್ ಆಫರ್ ಥರ ಏನಾದರೂ ಕೊಡ್ತಿದ್ದೀರಾ ಸರ್ ಈ ಓಟಲ್ ಬಗ್ಗೆ ತುಂಬ ಕೇಳಿದ್ದೀವಿ ನಾವು ತುಂಬ ಚೆನ್ನಾಗಿದೆ ಊಟ ರುಚಿಕರವಾಗಿರತ್ತೆ ಅಲ್ಲಿನ ಶಿಸ್ತು ಎಲ್ಲ ತುಂಬ ತುಂಬ ಚೆನ್ನಾಗಿದೆ ಅಂತ ಜನರು ನಮಗೆ ತಿಳಿಸಿದ್ದಾರೆ ಇದರಿಂದ ನಾವು ಇಲ್ಲಿರುವಂತಹ ನಿಮ್ಮ ಹೋಟೆಲ್ಲನ್ನೆ ಸೆಲೆಕ್ಟ್ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿದ್ದೀವಿ ನಮಗೆ ನಿಮ್ಮ ಓಟಲಿಂದ ಈ ಥರ ಯಾವುದಾದ್ರೂ ಒಂದು ಸೌಲಭ್ಯವಿದ್ದರೆ ನಮಗೆ ತಿಳಿಸಿ ಮುಂಗಡವಾಗಿ ನಮ್ಮ ಈ ಉಪಹಾರದ ಅಲಿ ವರದಿಯನ್ನು ನೀವೂ ಒಂದು ಕಾಯ್ದ್ ಒಂದು ಹೆಸರನ್ನು ನೊಂದಾಯಿಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಆ ಈ ಇದೇ ತೆರನಾಗಿ ಯಾವುದಾದರೂ ಕೊಡುಗೆಗಳಿದ್ದರೆ ನಮಗೆ ಸ್ವಲ್ಪ ಸಹಾಯವಾಗುತ್ತದೆ ಮುಂಚೆ ಬುಕ್ ಮಾಡುವುದರಿಂದ ನಮಗೆ ಇದರಿಂದ ಒಳ್ಳೆಯದಾಗುತ್ತದೆ ಸ್ವಲ್ಪ ಧನ ಕಡಿಮೆ ಆಗುತ್ತದೆ